ನಾವು ಸಾಮಾನ್ಯವಾಗಿ ಬೈಕ್ ಟ್ರಿಪ್ ಮಾಡುವಾಗ ಅಥವಾ ಎಲ್ಲಾದರೂ ದೂರ ಹೋಬೇಕಂದ್ರೆ ಬೈಕ್ನಲ್ಲಿ ಯಾವೆಲ್ಲ ಸುರಕ್ಷಿತ ವಿಚಾರಗಳನ್ನ ಮುಂದೆ ಫಸ್ಟ್ ನಾವು ಕ್ಯಾಲ್ಕ್ಯುಲೇಟ್ ಮಾಡಿ ಇಟ್ಗೊಂತಿದ್ವಿ ಅಂದರೆ ಮೊದಲಿಗೆ ನೋ ಸ್ಪೀಡ್ ಅಂದರೆ ಜಾಸ್ತಿ ಸ್ಪೀಡ್ ಹೋಗಬಾರ್ದು ಅಂದರೆ ನಾವೆಲ್ಲರೂ ಗೆಳೆಯರು ಸೇರಿಕೊಂಡು ಒಂದು ಪ್ಲಾನ್ ಮಾಡಿರ್ತೀವಿ ಹಿಂಗೆ ಒಂದು ಟ್ರಿಪ್ಗೆ ಹೊರ್ಟಿರ್ತೀವಿ ಎಲ್ಲರೂ ಇದೇ ರೀತಿ ಒಂದು ಎಚ್ಚರಿಕೆಯಿಂದ ಹೋಗ್ಬೇಕು ಮತ್ತು ಈ ಥರದ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ತಲೆಲಿ ಇಟ್ಗೋಬೇಕು ಮತ್ತು ಯಾವುದೇ ಒಂದು ಅಡ್ಡಿ ಆತಂಕಗಳು ಬಂದ್ರೂ ನಾವು ಯಾವುದೇ ಅದಕ್ಕೆ ಭಯಪಡಬಾರ್ದು ಏಕಂದ್ರೆ ಈ ಒಂದು ಬೈಕ್ ಟ್ರಿಪ್ಪಲ್ಲಿ ಹೋಗುವುದು ತುಂಬ ಅಪಾಯಕಾರಿ ಏಕೆಂದರೆ ನಾವು ಹೆಲ್ಮೆಟ್ಗಳನ್ನ ಹಾಕಿಕೊಳ್ಳಬೇಕು ಮತ್ತು ಮೊಣಕಾಲುಗಳಿಗೆ ನೀ ಕ್ಯಾಪ್ಸ್ ಹಾಕ್ಕೋಬೇಕು ಸುರಕ್ಷಿತವಾಗಿರಲಿ ಅಂತ ಹೇಳಿ ಮತ್ತು ಕೈಗೆ ಗ್ಲೋಸ್ಗಳನ್ನು ಮತ್ತು ನಾವು ನಮಗೆ ಒಂದು ಸುರಕ್ಷಿತವಾದ ಜಾಕೆಟ್ಗಳನ್ನು ಈ ತರಹದ ಒಂದಿಷ್ಟು ಸುರಕ್ಷಿತ ವಿಚಾರಗಳನ್ನ ನಾವು ತೆಲೆಲಿ ಇಟ್ಗೊಂಡಿರ್ಬೇಕು ಮತ್ತು ನಮ್ಮ ಒಂದು ಬೈಕಿಂಗ್ ಟ್ರಿಪ್ನಲ್ಲಿ ಹೋಗುವಾಗ ನಾವು ಯಾವೆಲ್ಲ ಒಂದು ದಾಖಲೆ ದಾಖಲೆಗಳನ್ನು ಜೊತೆಯಲ್ಲಿಟ್ಕೊಳ್ಬೇಕಂದ್ರೆ ಮೊದಲಿಗೆ ನಮ್ಮ ಡ್ರೈವಿಂಗ್ ಲೈಸನ್ಸ ಅಂದರೆ ನಮಗೆ ಚಾಲನ ಚಾಲನೆ ಮಾಡಲು ಒಂದು ಅರ್ಹತೆ ಇದೆ ಎನ್ನುವಂಥ ಅಂತೊಂದು ದಾಖಲೆಯ ಚೀಟಿಯನ್ನು ನಮ್ಮ ಹತ್ತಿರ ಇಟ್ಗೊಬೇಕು ಮತ್ತು ಗ್ ನಮ್ಮ ಒಂದು ಬೈಕಿನ ಎಮಿಷನ್ ಟೆಸ್ಟಿಂಗ್ ಅಂದರೆ ವಾಯುಮಾಲಿನ್ಯದ ಒಂದು ಚೆಕಿಂಗನ್ನು ನಾವು ಮಾಡ್ಸಿರ್ಬೇಕು ಹಾಗೆಯೇ ಮತ್ತು ಗಾ ಒಂದು ನಮ್ಮ ಬೈಕಿನ ಇನ್ಸೂರೆನ್ಸು ಇನ್ಸೂರೆನ್ಸ್ ನಾವು ಕರೆಕ್ಟಾಗಿ ಮೇಂಟೇನ್ ಮಾಡಿದ್ದೀವಾ ಇಲ್ವ ಅಂತೊಂದ್ ಒಂದು ಪ್ರತಿಯನ್ನು ಇಟ್ಗೊಳ್ಬೇಕು ಹಾಗೇ ಆರ್ ಸಿ ಬುಕ್ಕು ಈ ಈ ರೀತಿಯ ಒಂದು ದಾಖಲೆಗಳನ್ನು ನಾವು ನಮ್ಮ ಜೊತೆಯಲ್ಲಿ ಯಾವಾಗಲೂ ಕ್ಯಾರಿ ಮಾಡ್ಬೇಕು ಏಕಂದ್ರೆ ಯಾವ ಟೈಮ್ನಲ್ಲಿ ಏನಾಗುತ್ತೆ ಹೇಳಕ್ಕೆ ಬರಲ್ಲ ಹಾಗಾಗಿ ನಾವೊಂದು ಈ ಬೈಕಿಂಗಿಂದು ಮಾಡುವಾಗ ಟ್ರಿಪ್ಪನ್ನ ನಮಗೆ ಬೇಕಾಗುವಂಥ ಸುರಕ್ಷಿತ ವಿಚಾರಗಳಾದಂತಹ ಹೆಲ್ಮೇಟ್ ನೀ ಕ್ಯಾಪ್ಸ್ ಮತ್ತು ಸುರಕ್ಷಿತವಾದ ಜಾಕೆಟ್ಗಳು ಹಾಗೆಯೇ ಅದರ ಜೊತೆಗೆ ಇವೆಲ್ಲ ಒಂದು ಡ್ರೈವಿಂಗ್ ಲೈಸೆನ್ಸ್ ಇನ್ಸೂರೆನ್ಸ್ ಆರ್ ಸಿ ಬುಕ್ ಮತ್ತು ಎಮಿಷನ್ ಟೆಸ್ಟಿಂಗು ಬುಕ್ಸ್ ಇವುಗಳನ್ನೆಲ್ಲ ನಾವು ಜೊತೆಯಲ್ಲೇ ಇಟ್ಟುಕೊಂಡು ನಾವು ಪ್ರಯಾಣ ಮಾಡಬೇಕು